ಹೌದು ಮೇಡಮ್ ಜೋಗ ಜಲಪಾತ ನೋಡಲು ಬಂದಿದ್ದೇನೆ ಸುಲಭವಾಗಿ ಜೋಗ ಜಲಪಾತ ಹೋಗಲು ಯಾವ ಮಾರ್ಗ ಅನುಸರಿಸಬೇಕೆಂದು ನೀವೇ ಹೇಳ್ತೀರಾ ಹಾಗಾದರೆ ಪರವಾಗಿಲ್ಲ ನಾನು ಈ ಎರಡು ಭಾಗದಲ್ಲಿ ಯಾವುದಾದರೂ ಒಂದು ಮಾರ್ಗದಲ್ಲಿ ಜೋಗ ಜಲಪಾತಕ್ಕೆ ಹೋಗುತ್ತೇನೆ ಜೋಗ ಜಲಪಾತಕ್ಕೆ ಭೇಟಿ ನೀಡಲು ಇದು ಒಳ್ಳೆಯ ಸಮಯವಾ ಇಲ್ಲಿ ಜೋಗದ ಗುಂಡಿಗೆ ಕೆಳಗೆ ಇಳಿಯಬಹುದೇ ಒಂದು ವೇಳೆ ಇಳಿಯಬಹುದಾದರೆ ಮೆಟ್ಟಿಲ ವ್ಯವಸ್ಥೆ ಇದೆಯೇ ಇಲ್ಲಿಂದ ಜಲಪಾತಕ್ಕೆ ಹೋಗಲು ಒಂದು ಅಂದಾಜು ಎಷ್ಟು ವೆಚ್ಚ ಆಗಬಹುದು ನಾವು ಒಂದು ದಿನದಲ್ಲಿ ಜೋಗ ಜಲಪಾತ ನೋಡಿ ಬರಬಹುದೇ ಈ ಎಲ್ಲ ಮಾಹಿತಿ ಒದಗಿಸಿದ್ದಕ್ಕಾಗಿ ನಿಮ್ಮ ಧನ್ಯವಾದಗಳು ಮೇಡಮ್